ಹಲೋ ಗುಡ್ ಮಾರ್ನಿಂಗ್ ಯಾರಪ್ಪಾ ಹಾಂ ಹಾಂ ಹ್ಞೂ ನೀನು ಒಂದ್ಸಲ ಬಾ ನಮ್ಮ ಕ್ಲೀನಿಕ್ಕಿಗೆ ನಮ್ಮ ಹಾಸ್ಪಿಟಲ್ಗೆ ಬಾ ನೀನು ಒಂದ್ಸಲ ನಾವು ನೋಡ್ತೀವಿ ಏನಾಗಿದೆ ಹೇಗಾಗಿದೆ ಹಾಂ ನೋಡಿದ ಮೇಲೆ ಅದು ಮಾತ್ರೆಗಳಿಂದ ಕಡಿಮೆ ಆಗ್ತದೆ ಏನಿಲ್ಲ ಅಂತ ನೋಡಬೇಕಾಗ್ತದಪ್ಪ ಒಂದು ವಾ ನಮ್ಮದಾ ಹಾಂ ನಯ ಕಮಾನ್ ಹತ್ರ ಇದೆ ಬಂದುಬಿಡು ನೀ ನಾವಾ ಎರಡು ಸಾವಿರ ಎರಡು ಸಾವಿರ ನಮ್ದು ಹಾಸ್ಪಿಟಲು ಬೆಳಗ್ಗೆ ಹತ್ತರಿಂದ ಐದುವರೆ ತನಕ ನೋಡೋಣ ಮೊದಲು ನೋಡೋಣ ಬಾ ಏ ಹೇಗಿದೆ ಅನ್ನೋದು ನೋಡೋಣ ಮಾತ್ರೆಗಳಿಂದಲೆ ಕಡಿಮೆ ಆದರೆ ಆಯಿತು ಇಲ್ಲಾ ಅಂದ್ರೆ ಮುಂದಿನ ಪ್ರೊಸೀಜರ್ ಮಾಡೋಣ ಬಾ ನೀ ಗೋಲಿ ತಕೊಂಡು ನೋಡ್ಬೇಕಾಗ್ತದ ಒಂದು ವಾರ ನೋಡಬೇಕು ಟೈಮ್ ಹಿಡೀತದೆ ಯಾವುದಕ್ಕೂ ಇವತ್ತು ಮ ಗೋಲಿ ತಕೊಂಡ್ರೆ ನಾಳೆಗೆ ಕಡಿಮೆ ಆಗೋಲ್ಲಪ್ಪಾ ನೀನೇ ಮೊದಲು ಬಾ ಹತ್ತರಿಂದ ಐದರ ತನಕ ಇರ್ತೀವಿ ನಾವು ಅದು ನೋಡಿದ್ ಮೇಲೆ ಅದ ಏನು ಜಾಸ್ತಿ ಪೇನ್ ಅದನ ನಿನ್ಗೆ ಏನು ಜಾಸ್ತಿ ಏನಾರು ಎಲುಬದು ಸರ್ಕಸ್ಯದ ನಿಂದು ಅದು ನೋಡ್ಬೇಕಾಗ್ತದೆ ನೋಡಿದ ಮ್ಯಾಲೆ ಅದ್ರದ್ದು ಒಂದು ಹೇಳ್ಬೇಕಾಗ್ತದೆ ಅದ್ರದ್ದು ಆದ್ರೆ ಐದು ಲಕ್ಷ ತನಕ ಆಗ್ಬಹುದು ಅಂತ ಹಿಂಗೆ ನನಗೆ ಅನಸ್ತವೆ ಎಲ್ಲಾ ಕೂಡೇ ಹೇಳ್ತಾ ಇದ್ದೀನಲ್ಲ ಹಾಂ ಸ್ಕ್ಯಾನಿಂಗು ಎಲ್ಲ ನೋಡಿದ ಮೇಲೆ ಅಷ್ಟು ಆಗ್ತದೆ ಐದು ಲಕ್ಷ ತನಕ ಅಂತ ನಿನಗೆ ಹೇಳ್ತಾಯಿದ್ದೀನಿ ನೀ ಮೊದಲು ಬಂದರೆ ನೋಡು ಬಂದಿದ್ದ ಮೇಲ ಅದೆಲ್ಲ ನೋಡಿ ಹೆಚ್ಚು ಕಡಿಮೆ ಏನೋ ಮಾಡೋಣಂತೆ ಬಾ ನೀ ಮೊದ್ಲು ಬಂದು ನಾವು ನೋಡ್ತೀವಿ ಅದು ನಿನ್ನ ಕೈ ಹ್ಯಾಗೆ ಅದ ಅದ್ರುದ್ದು ಒಂದು ಹಾಂ ಗುಳಿಗೆ ಮೇಲೆ ಕಮ್ಮಿ ಆಗದದನು ಏನು ಎಕ್ಸ್ರೇ ತೆಗೆದ ಮೇಲೆ ಅದೇ ಗೊತ್ತಾಗ್ತದೆ ಆಪ್ರೇಷನ್ನಾ ಏನು ಇನ್ನು ಒಂದು ವಾರ ಗುಳಿಗೆ ಕೊಡಬೇಕಾ ಅನ್ನೋದೆಲ್ಲ ಗೊತ್ತಾಗ್ತದೆ ನೀ ಬಂದುಬಿಡು ಹಾಂ ಆಯ್ತಾಯ್ತು ಹತ್ತರಿಂದ ಐದರವರೆಗೆ ಆಮೇಲೆ ನಾನು ಇರೋದಿಲ್ಲಪ್ಪಾ ಬೇರೆ ಹಾಸ್ಪಿಟಲ್ಗೆ ಹೋಗಬೇಕು ಹಾಂ ಹತ್ತರಿಂದ ಐದರವರೆಗೆ ಬಂದುಬಿಡು ಯಾವಾಗ ಅಂತೀ ಆವಾಗ ಬಂದುಬಿಡು ಆಯ್ತಾಯಿತು